ಎಸ್ ನನ್ನ ಫಶ್ಟ್ ಪ್ರೋಡಕ್ಟ್ ಬಂದ್ಬಿಟ್ಟೂ ಮೊಬೈಲ್ ಫೋನ್ ಆಂ ಮೊಬೈಲ್ ಫೋನ್ ನೌಕ್ಯಾ ನೌಕ್ಯಾ ಮೊಬೈಲ್ ಫೋನ್ ಯೂಸ್ ಮಾಡಲು ತುಂಬ ಚೆನ್ನಾಗಿದೆ ಕ್ಯಾಮ್ರ ಚೆನ್ನಾಗಿದೆ ಪ್ರೆಂಟ್ ಕ್ಯಾಮ್ರ ತುಂಬ ಚೆನ್ನಾಗ್ ವರ್ಕ್ ಆಗ್ತಾಯಿದೆ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಇದು ಮೊಬೈಲ್ ಸೆಟ್ಟಿಂಗ್ಸ್ ಮಾತ್ರ ಎಕ್ಸಲೆಂಟ್ ಏನು ಗೊತ್ತಿಲ್ಲ ಅಂತಂದರೂ ಮೊಬೈಲ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗ್ ವರ್ಕ್ ಆಗುತ್ತೆ ಬ್ಯಾಟ್ರಿ ಕ್ಯಪಾಸಿಟಿ ಚೆನ್ನಾಗಿದೆ ಇನ್ನು ಫೋಟೋ ಮಾತ್ರ ಎಕ್ಸಲೆಂಟಾಗ್ ಬರುತ್ತೆ ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಬ್ಯಾಗ್ಯಾಮ್ರ ತುಂಬ ಚೆನ್ನಾಗಿದೆ ವೀಡ್ಯೋ ಮಾತ್ರಾ ಕ್ಯಾಮ್ರದಲ್ಲಿ ವೀಡ್ಯೋ ರೆಕಾರ್ಡ್ ಮಾಡುವ ಫೀಲ್ ಇದ್ರಲ್ಲಿ ಸಿಗುತ್ತೆ ನ್ಯಾಚುರಲಾಗಿ ಫೋಟೋಸ್ ಹಿಡಿಬೋದು ಇನ್ನು ಕಾಂಟೆಟ್ಟು ಸೇವ್ ಮಾಡ್ಕೊಳೊ ಆಪ್ಷನ್ಸು ತುಂಬ ಚೆನ್ನಾಗಿದೆ ಈ ಹೊಸುಬ್ರ್ ಯಾರಾದರೂ ಮೊಬೈಲ್ ಯೂಸ್ ಮಾಡೋಕ್ ಬರ್ದಿರೇ ಇರೋವ್ರು ಹೊಸಬ್ರು ಹೊಸ ಮೊಬೈಲ್ ತೊಗೊಂಬೇಕಂತಂದರೆ ಈ ನೌಕ್ಯ ಬೆಸ್ಟ್ ಒನ್ ಆಪ್ ದ ಬೆಸ್ಟ್ ಮೊಬೈಲು ಏನು ಗೊತ್ತಿಲ್ದವರೂ ಈ ಮೊಬೈಲ್ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿದೆ ಇನ್ನು ಡಿಸ್ಪ್ಲೇ ಡಿಸ್ಪ್ಲೇ ಬ್ರೈಟ್ನೆಸು ಎಷ್ಟು ಇದು ಆಟೋಮೆಟಿಕ್ ಇಟ್ಟುಬಿಟ್ರೆ ಎಷ್ಟು ಬೇಕಾದರೂ ಬೆಳಕ್ ಜಾಸ್ತಿ ಆದರೆ ಡಿಸ್ಪ್ಲೇ ಬರುತ್ತೆ ಕಡಿಮೆ ಆದಷ್ಟು ಕಡಿಮೆ ಆಗ್ತದೆ ಆಪ್ಷನ್ ತುಂಬ ಚೆನ್ನಾಗಿದೆ ಪ್ಯಾಟರ್ನ್ ಲಾಕಿದೇ ಪಿಂಗರ್ ಪ್ರಿಂಟಿದೇ ಐ ಐ ಲಾಕಿದೆ ಇನ್ನು ಬ್ರೈಟ್ನೆಸ್ನಲ್ಲಿ ಬೆಳಕು ಜಾಸ್ತಿ ಆದರೆ ಕಣ್ಣಿಗೆ ಎಫೆಕ್ಟ್ ಅಂತ ಹೇಳಿಬಿಟ್ಟು ಐ ಪ್ರೊಟೆಕ್ಟು ಆಪ್ಷನ್ ಕೊಟ್ಟವನೆ ತುಂಬ ಚೆನ್ನಾಗಿದೇ ಮತ್ತು ಇದ್ರಲ್ಲಿ ವೈಫೈ ವೈಫೈ ತುಂಬ ಪಾಶ್ಟಾಗಿ ಕನೆಕ್ಟ್ ಆಗ್ತದೆ ಇದು ತುಂಬ ಚೆನ್ನಾಗಿದೆ ಮೊಬೈಲ್ ಯೂಸ್ ಮಾಡೋದಿಕ್ಕೆ ನಮ್ಮೋರು ಇದರಲ್ಲಿ ಸೀರಿಯಲ್ಗಳೆಲ್ಲಾ ನೋಡ್ತಾಳೆ ಮನೆಯಲ್ಲಿ ಕರೆಂಟ್ ಹೋದಾಗ ಝೀ ಫೈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇನ್ನೂ ಆಮೆಝಾನ್ ಪ್ರೀಮಿಯಮ್ ಇದೆ ಆಮೆಝಾನ್ ಪ್ರೀಮಿಯಮ್ ಇದೆ ಇದರಲೆಲ್ಲಾ ತುಂಬ ಚೆನ್ನಾಗಿ ಆ ಯೂಟ್ಯೂಬಲ್ಲಿ ವೀಡ್ಯೋ ಆ ವೀಡ್ಯೋಗಳ್ ನೋಡ್ತಾಳೆ ಅಡುಗೆ ಮಾಡೋದು ಆಂ ತುಂಬ ಚೆನ್ನಾಗಿದೆ ಇನ್ನು ವಾಟ್ಸ್ಆ್ಯಪ್ ವಾಟ್ಸ್ಆ್ಯಪ್ ಅಲ್ಲಿ ವೀಡ್ಯೋ ಕಾಲ್ ಮಾಡೋವಾಗ ಮೊಬೈಲಲ್ಲಿ ತುಂಬ ಚೆನ್ನಾಗ್ ನಾವು ಮಾತಾಡ್ತೀವಿ ವೀಡಿಯೋ ಕಾಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಮೊಬೈಲು ಕಂಫರ್ಟಫಲ್ ಆಗಿದೆ